ಹೌದು ರೀ ನಾವು ಸಾಗರಂದು ಪೇರೆಂಟ್ಸ್ ಇದ್ದೇವೆ ರೀ ಇದು ಸ್ಕೂಲಿಗೆಲ್ಲ ಕರೆಕ್ಟಾಗಿ ಬರ್ತಾನಾ ರೀ ಹಾಂ ರೀ ಹಾಂ ರೀ ಹೌದ್ ರೀ ಅದಕ್ಕೆ ನಾನು ಸ್ವಲ್ಪ ನಂಗೆ ಒಬ್ಬ ಬೇರೆ ಹುಡುಗ ಹ್ಯಾಂಗೆ ಹಿಂಗೆ ಮಾಡ್ತಾರೆ ನೋಡಿರಿ ಆಂಟಿ ಅಂತ ಅದ್ರ ಸಲುವಾಗೀ ಕೇಳಾಮ ಅಂತ ತಿಳ್ದು ಕಾಲ್ ಮಾಡಿದ್ದು ರಿ ಹಾಂ ರೀ ಹಾಂ ಹಾಂ ರೀ

ಸ್ಕೂಲಿಗೆ ನಾವು ಕರೆಕ್ಟ್ ಟೈಮಿಗೆ ಕಳ್ಸ್ತೇವೆ ಬಿಡಿರಿ ಹಾಂ ರೀ ಹಾಂ ರೀ ನಾವೆಲ್ಲ ಕರೆಕ್ಟ್ ಟೈಮಿಗೆ ಕಳಿಸ್ತೀವಿ ರೀ ಹಾಂ ರೀ ಅದಕ್ಕೆ ನಾವು ಬಿ ಮನೆಗೆ ಆದರು ಬಿ ನಾವು ಬಿ ಬೇಕಾಗಿ ಹೊಡಿತೀನಿ ರೀ ಬೇರೆ ಯಾರು ಹೊಡೆಯೋಂಗೆ ಇಲ್ಲ ಯಾರದ್ದು ಅಂಜಿಕೆ ಇಲ್ಲ ಹೌದು ನೋಡಿರಿ ಅದಕ್ಕೆ ಸ್ವಲ್ಪ ಇಲ್ಲಿ ನಮ್ಮ ಮನೆಯಾಗಾರ ಕೇಳಲ್ಲ ರೀ ನಿಮ್ಮ ಮಾತಾರು ಕೇಳ್ತಾನೆ ಅಂತ ನಿಮ್ಗೆ ಹೇಳಾಮ ಅಂತ ಹಚ್ಚಿದೇವೆ ರೀ ಹಾಂ ರೀ ಹಾಂ ರೀ ಎಲ್ಲ ಹೊಡಿತೀವೆ ರೀ ಮನ್ಯಾಗೆ ಹೊಡು ಅಲ್ಲರಿ ಅದಕ್ಕೆ ನೀವೇ ನಿಮಗು ಹಾಂ ರೀ ನಿಮಗು ಅಂಜಿಲ್ಲ ಅಂದ್ರೆ ಸ್ವಲ್ಪ ಬೇರೆ ಸರ್ಗಳದ್ದು ಎಲ್ಲಇರ್ತಾರೆ ಅಲ್ಲರಿ ಅವ್ರ ಕೈಲಿ ಒಬ್ಬನೇ ಅದನ್ನು ರೀ ಇರ್ಲಾಕೆ ಎಲ್ಲರು ಭಾಳ ಜೋರು ಮಾಡ್ತಾರಾ ಏನು ಮಾಡ್ಬೇಕು ನೋಡಿರಿ ಹಾಂ ರೀ ಮತ್ತೇನು ಮಾಡ್ಬೇಕು ರೀ ಮತ್ತ ಇರ್ಲಾಕೆ ಒಬ್ಬ ಮಗ ಅದಾನೆ ಜೀವ ಮಾಡ್ಬೇಕು ಆಗ್ತದೆ ಅಲ್ಲರಿ ಹಾಂ ರೀ ಇರ್ಲಾಕೆ ಒಬ್ಬ ಮಗ ಅದಾನೆ ಅದ್ರ ಸಲುವಾಗೀ ಹೇಳಾಮ ಅಂತ ಇತ್ತು ದಿನಾ ಹೇಳ್ತೀರಿ ನಾವು ಏನಾರು ಹೇಳಿದ್ದು ಕೇಳಲ್ಲ ಹೋಗಿ ನೀ ಹೋಮ್ವರ್ಕ್ ಮಾಡು ಅಂದ್ರೆ ಸ್ಕೂಲಾಗೆ ಮಾಡಿ ಬಂದೀನಿ ಹಾಂ ರೀ ಹ್ಞೂ ಹ್ಞೂ ಹಿಂಗೆ ಅಂದ್ರೆ ಹೆಂಗೆ ರೀ ಹೇಳಿದ್ದು ಕೇಳಿಲ್ಲ ಅಂದ್ರೆ ನೋಡಿ ಝರ ಕಯ್ಯಾಗೆ ಅದಾವೆ ನೋಡಿರಿ ಇವಾಗ ಇವಾಗ ಹೇಳಿದ್ದು ನಿಮ್ಮ ಕಯ್ಯಾಗೆ ಅದಾವೆ ನೋಡಿರಿ

ಆಯ್ತು ಆಯಿತು ಅಂದ್ರೆ ನಾವೇ ವಿಚಾರಿಸ್ತೀವಿ ರೀ ಹಾಂ ಹೇಳ್ತೀವಿ ರೀ ನಾವೇ ಹೇಳ್ತೀವಿ ಅಂತೆ ಅವ್ನಿಗೆ ಇನ್ನೊಂದು ಸ್ವಲ್ಪ ಹಾಂ ಆಯ್ತು ರೀ ಹಾಂ ರೀ ಹಾಂ ಹೇಳ್ತೇನೆ ಆತು ರಿ